ಮಾನಸಿಕ ಆರೋಗ್ಯದ ಸಮಸ್ಯೆಗಳೂ ನಮ್ಮ ನಮಗೆ ನನ್ನ ನನಗೆ ಅರಿವು ಇದೆ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಪರೀಕ್ಷ ಕೇಂದ್ರ ಇಲ್ಲಿ ಇವೆ

ಪರಿಹಾರ ಬೇಕು ಅಂತ ಏನಾದರೂ ಒಂದು ಯಾವುದಾದ್ರೂ ವೈದ್ಯಕೀಯ ವೈದ್ಯರ ಹತ್ರನೊ ಯಾರ ಹತ್ರನಾರು ಹೋಗೇ ಹೋಗ್ತಾರೆ ಅವರು ಪರಿಹಾರ ತಗೋಳಕ್ಕೆ